ಹಾಂ ಹೇಳಿ ಡಾಕ್ಟರ್ ಸರಸ್ವತಿ ಇಯರ್ ಹಾಂ ಹೇಳಿ ಸರ್ ಏನಾಗಿದೆ ಓ ಹೌದಾ ಇವಾಗಿನ ವೆದರಲ್ಲಿ ಎಲ್ಲಾರ್ಗು ಕೋಲ್ಡ್ ಅನ್ನೋ ಪ್ರಾಬ್ಲಮ್ ಕಾಮನ್ ಆಗಿದೆ ಆದರೆ ಇವಾಗ ಕೊರೊನ ಸ್ವಲ್ಪ ಸ್ಪ್ರೆಡ್ ಆಗ್ತಿದೆ ಅನ್ನುವ ವಿಷಯದಿಂದ ನಾವು ಸ್ವಲ್ಪ ಎಚ್ಚರಿಕೆ ಜಾಸ್ತಿ ವಹಿಸ್ಬೇಕು ನೀವು ಹಾಗಾಗಿ ಮನೇಲಿ ಇರೋರ ಹತ್ರ ಇದ್ದಾಗ ಸೀನೋದು ಅಥವಾ ಇನ್ನೊಂದು ಏನೋ ಕೆಮ್ಮು ಆ ರೀತಿ ಎಲ್ಲ ಇದ್ದಾಗ ಬಟ್ಟೆನ ಅಡ್ಡ ಇಟ್ಟುಕೊಂಡು ಕೆಮ್ಮೋದು ಸೀನೋದು ಮಾಡಿ ಹಾಂ ಅದು ಇನ್ನೂ ಬೆಟರ್ರು ಮಾಸ್ಕ್ನ ಯೂಸ್ ಮಾಡಿ ಜೊತೆಗೆ ನೀವು ಈವ್ನಿಂಗು ನಮ್ಮ ಷಾಪ್ ಎಲ್ಲಿದೆ ಅಂತ ಗೊತ್ತಾ ನಿಮಗೆ ಹಾಂ ಗೊತ್ತಿದೆಯಾ ನಮ್ಮ ಕ್ಲೀನಿಕ್ಕಲ್ಲಿ ಇವಾಗ ಫೋರ್ ಒ ಕ್ಲಾಕಿಂದ ಟೋಕನ್ ಇಶ್ಯೂ ಮಾಡ್ತಾರೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಫೈವ್ ತರ್ಟಿಗೆ ನಾನು ಕ್ಲಿನಿಕ್ಕಿಗೆ ಬರ್ತೀನಿ ಅಲ್ಲಿ ಬಂದಾಗ ಒಂದು ನಿಮಗೆ ಫಸ್ಟು ರೆಗ್ಯುಲರ್ ಚಕ್ ಅಪ್ಪನ್ನ ಮಾಡೋಣ ಅಲ್ಲಿ ಯಾವುದೇ ರೀತಿ ತೊಂದರೆಯಿಲ್ಲ ಯಾಕೇಂದರೆ ನೀವು ತುಂಬ ದಿನದಿಂದ ಗಂಟಲು ನೋವು ಅಂತ ಹೇಳ್ತಾ ಇದ್ದೀರ ಅಲ್ಲವಾ ಈಗ ಎರಡು ಮೂರು ದಿನ ತುಂಬ ದಿನ ಅಂದರೆ ಎರಡು ಮೂರು ದಿನನೋ ಅಥವಾ ಒಂದು ವಾರದಿಂದ ಗಂಟಲು ನೋವು ಇದೆಯೋ ಹಾಂ ಹೌದು

ಹಾಂ ಫಿಫ್ಟೀನ್ ಡೇಸಿಂದ ನಿಮಗೆ ತ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಒಂದು ಕಾಫ್ ಟೆಸ್ಟ್ ಮಾಡಬೇಕಾಗತ್ತೆ ನಾನು ಮೊದಲು ಒಂದು ಜನರಲ್ ಚೆಕ್ ಅಪ್ ಮಾಡಿ ನಿಮಗೆ ನೋಡ್ತೀನಿ ನಿಮ್ಮ ಸಿಚ್ಯುವೇಷನ್ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿ ಅದರಲ್ಲಿ ನಾರ್ಮಲ್ ಬಂದರೆ ಏನೂ ತೊಂದರೆಯಿಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಒಂದು ಕಾಫ್ ಟೆಸ್ಟ್ ಮಾಡೋಣ ಅದರಿಂದ ನಿಮಗೆ ಓಕೆ ಆಗುತ್ತೆ ಸೊ ಇಲ್ಲ ನೀವು ಈವ್ನಿಂಗ್ ಬರ್ತೀರ ಅಲ್ವಾ ಇಲ್ಲ ಈಗ ಸದ್ಯಕ್ಕೆ ಯಾವುದೂ ಸೀರಪ್ಪು ಟ್ಯಾಬ್ಲೆಟ್ ಏನೂ ಯೂಸ್ ಮಾಡಬೇಡಿ ನೀವು ಈವ್ನಿಂಗ್ ಷಾಪ್ಗೆ ಬನ್ನಿ ಕ್ಲಿನಿಕ್ಗೆ ಬನ್ನಿ ಅಲ್ಲಿ ನಾನು ನಿಮಗೆ ಚೆಕ್ ಮಾಡಿ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತೀನಿ ಇಲ್ಲ ನಾನು ಬರೋದು ಫೈವ್ ತರ್ಟಿಗೆ ಫೋರ್ ಒ ಕ್ಲಾಕ್ಗೆ ನಮ್ಮ ಪಿಯೋನ್ ಬಂದು ಟೋಕನ್ ಇಶ್ಯೂ ಮಾಡ್ತಾರೆ ಹೌದು